ನಾವು ಸಾಮಾನ್ಯವಾಗಿ ಹೂವು ಹಣ್ಣು ತರಕಾರಿ ಗಿಡಗಳನ್ನು ಬೆಳ್ಸೋಕ್ ಇಷ್ಟಪಡ್ತೀವಿ ಯಾಕಂದ್ರೆ ಹೊರಗಡೆ ತಗೊಳೋಕೆ ನಮ್ಗೆ ಈಝಿಯಾಗುತ್ತೆ ಹೊರಗಡೆ ಆದ್ರೆ ಅದು ತಗೊಳೋಕೆ ಕಷ್ಟಾಗುತ್ತೆ ಯಾಕಪ್ಪಂದ್ರೆ ಅಲ್ಲಿ ದುಡ್ಡು ಕೊಟ್ಟು ತೊ ಕೊಂಡ್ಕೊಬೇಕು ಆಮೇಲೆ ಸೀಸನಲ್ಲಿ ಭಾಳ ದುಬಾರಿ ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಮನೆಯಹತ್ರ ಅಥ್ವಾ ನಮ್ಮ ಜಾಗದಲ್ಲಿ ಬೆಳೆಸ್ಬೋದು ಆಮೇಲೆ ಅದಕ್ಕೆ ಫಲವತ್ತಾದ ಮಣ್ಣು ಮತ್ತು ನೀರನ್ನು ಹಾಕಿ ಹೂವನ್ನು ಬೆಳೆಸ್ತೀವಿ ಸಾಮಾನ್ಯವಾಗಿ ಹೂವು ಯಾವ್ಯಾವ ರೀತಿ ಅಂದರೆ ಮಲ್ಲಿಗೆ ಹೂವು ಮತ್ತು ಸುಗಂಧ ರಾಜ ಹೂವು ಮತ್ತು ದಾಸ್ವಾಳ ಹೂವು ಮತ್ತು ಚೆಂಡು ಹೂವು ಈ ರೀತಿ ಹಲವಾರು ಹೂವುಗಳನ್ನ ಬೆಳೆಸ್ತೀವಿ ಆಮೇಲೆ ಹೂವುಗಳ ಹೊಲ ಒಂದು ಹೊಲದಲ್ಲಿ ಮಾಡ್ತೀವಿ ಆಮೇಲೆ ಹಣ್ಣು ಅಂತ ಬಂದರೆ ಟೊಮೆಟೋ ಹಣ್ಣಾಯ್ತು ಮತ್ತು ಸೌತೆಕಾಯಿ ಮತ್ತು ಸೊಪ್ಪಿನ ತರಕಾರಿ ಗಿಡವನ್ನು ಹಾಕಿ ಅದನ್ನು ಒಂದು ಹೊಲ್ದಲ್ಲಿ ಬೆಳಿತೀವಿ ಇದರಿಂದ ನಮ್ಗೆ ಭಾಳಷ್ಟು ಸಹಕಾರವಾಗುತ್ತೆ ಹೂವು ಬಂದಾಗ ಮಾರೋಕ್ಕಾದ್ರು ಬರುತ್ತೆ ಆಮೇಲೆ ತಲೆಮೇಲೆ ಇಟ್ಕೊಳಕ್ಕಾದರೂ ಬರುತ್ತೆ ಆಮೇಲೆ ಪೂಜೇಗೆ ಬರುತ್ತೆ ಆಮೇಲೆ ಜನಗಳಿಗೆ ಕೊಡೋಕ್ಕು ಬರುತ್ತೆ ಆಮೇಲೆ ಇಷ್ಟೆಲ್ಲ ಹೂವುಗಳ ಆವಶ್ಯಕತೆ ಇದೆ ಈಗ ಹೂವು ಬಂದುಬಿಟ್ಟು ಮಲ್ಲಿಗೆ ಹೂವು ಒಂದು ಅರ್ಧ ಮೊಳಕ್ಕೆ ಹತ್ತು ರೂಪಾಯಿ ಒಂದು ಮೊಳಕ್ಕೆ ಇಪ್ಪತ್ತು ರೂಪಾಯಿ ಹಾಗಾಗಿ ಖರ್ಚಾಗುತ್ತೆ ಇದರಿಂದ ಹೂವು ಸೇಲಾಗುತ್ತೆ ಹಣ್ಣು ಬಂದುಬಿಟ್ಟು ಹ್ಯಾಪಲ್ ಬೆಳೀಬೋದು ಆ್ಯಪಲ್ ಆ್ಯಪಲ್ಗಿಂತಾ ಏನಪ್ಪಾ ಅಂದರೆ ದ್ರಾಕ್ಷಿ ಬೆಳೀಬೋದು ಮತ್ತು ಟಮಟೋ ಹಣ್ಣು ಬೆಳೀಬೋದು ಮೆಣಸಿನ್ಕಾಯ್ ಬೆಳೀಬೋದು ಮತ್ತು ಮತ್ತು ಬೆಂಡೆಕಾಯಿ ಗಿಡ ಬೆಳೀಬೋದು ಮತ್ತು ಹೂಕೋಸಿನ ಗಿಡ ಬೆಳೀಬೋದು ಈ ರೀತಿ ಹೊಲ್ದಲ್ಲೆಲ್ಲ ಬೆಳಿತೀವಿ ನಾವು ಹೊಲ್ದಲ್ಲಿ ಕೂಡ ಅದನ್ನು ತರಕಾರಿ ಸಂತೆಯಲ್ಲಿ ವಾರ್ದಾಗ ಒಂದುದಿನ ಸಂತೆ ಇರುತ್ತೆ ಊರಲ್ಲಿ ಅಲ್ಲೋಗಿ ನಾವು ಮಾರಾಟ ಮಾಡ್ಕೊಬೋದು ಅಥ್ವಾ ಊರೂರೋಗಿ ಓಣೀಲೆಲ್ಲ ಮಾರ್ಕೊಂಡು ಕೊಡ್ಬೋದು ಅಥ್ವಾ ನಾವು ನಮಗಿಷ್ಟ ಬಂದಿದ್ದು ರೇಟಿಗೆಲ್ಲ ದುಪ್ಪಟ್ಟಾಗಿ ಆದ್ರೂ ಮಾರ್ಬೋದು ಅಥ್ವಾ ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರಿಗೆ ಮಾರಾಟ ಮಾಡ್ಬೋದು ಮತ್ತು ಏನಾದರೂ ಕೆಲಸ ಕಾರ್ಯಗಳು ಬಂದಾಗ ಮನೆಯಲ್ಲಿ ಅದು ಭಾಳ ಸಹಕಾರವಾಗುತ್ತೆ ಆಮೇಲೆ ತರಕಾರಿದು ಆವಶ್ಯಕತೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ತರಕಾರಿ ಅಂದ್ಬಿಟ್ಟರೇ ಮೂಲಂಗಿ ಮೂಲಂಗಿ ಭಾಳ ಬೇಕು ಮೂಲಂಗಿ ಸೌತೆಕಾಯಿ ಬೇಕು ಅದು ನಂತರ ಈರುಳ್ಳಿ ಬೇಕು ಈರುಳ್ಳಿನೂ ನಾವು ಬೆಳೆಸ್ಬೇಕು ಈರುಳ್ಳಿನೂ ಬೆಳಿತೀವಿ ಅದರ ನಂತರ ನಾವು ಯಾವುದು ಬೆಳಿತೀವಂದ್ರೆ ಕ್ಯಾರೆಟ್ ಬೆಳಿತೀವಿ ಕ್ಯಾರೆಟ್ ಬೆಳೆದ ನಂತರ ಟಮೆಟೋವನ್ನು ಬೆಳಿತೀವಿ ಆಮೇಲೆ ಅದರ ನಂತರ ಕರ್ಬೇವಿನ ಗಿಡ ಹಾಕ್ತೀವಿ ಅದರ ನಂತರ ಹೂಕೋಸಿನ ಗಿಡ ಹಾಕ್ತೀವಿ ಕೋಸು ಗಡ್ಡೆ ಗಿಡ ಹಾಕ್ತೀವಿ ಸಾಮಾನ್ಯವಾಗಿ ಇಷ್ಟೆಲ್ಲ ನಾವು ಹಾಕೇ ಹಾಕ್ತೀವಿ ಬೆಳೆ ಈ ತರಕಾರಿ ಬೆಳೆ ಇಲ್ಲದೇನೇ ನಮ್ಮ ಊರಲ್ಲಿ ನಡೆಯೋಲ್ಲ ಇದಿಷ್ಟು ನಾವು ನಡೆಸ್ತೀವಿ ಅದು ನಂತರ ತೋಟ ಬಂದುಬಿಟ್ಟು ಕರ್ಬೇವಿನ ಗಿಡ ಇದೆ ಆಮೇಲೆ ತೋಟದಲ್ಲಿ ಮಾವಿನ ಗಿಡ ಇದೆ ಮಾವಿನ ಮರಗಳಿವೆ ಆಮೇಲೆ ನೇರಳೆ ಹಣ್ಣಿನ ಗಿಡ ಇದೆ ಮತ್ತು ಬಾರೆಹಣ್ಣಿನ ಗಿಡ ಇದೆ ಆಮೇಲೆ ಆಮೇಲೆ ಬಂದುಬಿಟ್ಟು ಬಾರೆ ಹಣ್ಣಿನ ಗಿಡ ಆದಮೇಲೆ ಏನಪ್ಪಾ ಅಂದರೆ ಅತ್ತಿ ಗಿಡ ಇದೆ ಅತ್ತಿ ಹಣ್ಣಿನ್ ಗಿಡ ಇದೆ ಮತ್ತು ಇಷ್ಟೆಲ್ಲ ತೋಟಗಳೆಲ್ಲ ಹಣ್ಣುಗಳಿವೆ ಪೇರ್ಲೆ ಹಣ್ಣಿನ ಗಿಡ ಇದೆ ಇಷ್ಟೆಲ್ಲ ನಮ್ಮ ತೋಟದಲ್ಲಿ ಇದೆ ಅದು ನಂತರ ಹೂವು ಬಂದುಬಿಟ್ಟು ಚೆಂಡು ಹೂವು ಮಲ್ಲಿಗೆ ಹೂವು ದಾಸ್ವಾಳ ಹೂವು ಈ ರೀತಿ ಎಲ್ಲ ಕಾಮನ್ನಾಗಿ ಎಲ್ಲರ ಮನೆ ಹತ್ರನೂ ಇದ್ದೇ ಇರುತ್ತೆ ಕೈತೋಟ ಮಾಡಿದೀವಿ ಆಮೇಲೆ ಇದರಿಂದ ಬಹಳ ಉತ್ಪತ್ತಿಯಾಗುತ್ತೆ ಬೀಜ ಬರುತ್ತೆ ಬೇರು ಬರುತ್ತೆ ಬೇರು ಕಿತ್ತು ಇನ್ನೊಂದು ನೆಲದಲ್ಲಿ ಹುಗಿತೀವಿ ಅದು ಬೆಳಿತದೆ ಲೋಳೆ ಗಿಡ ಹಾಕೀವಿ ಅದರ ನಂತರ ಬೇರೆಯವ್ರಿಗೆಲ್ಲ ಬೇರು ಕೊಟ್ಟು ಅದನ್ನು ಬೆಳೆಸ್ತೀವಿ ಆಮೇಲೆ ಕಮಂಗ್ಲಿ ಕಣಗಿಲೆ ಹೂವು ಅಂತ ಬರುತ್ತೆ ಅದು ಬೆಳೆಸ್ತೀವಿ ಆಮೇಲೆ ಮಲ್ಲಿಗೆ ಹೂವು ಬೆಳೆಸ್ತೀವಿ ಕನಕಾಂಬರಿ ಹೂವು ಬೆಳೆಸ್ತೀವಿ ಮತ್ತು ಕೊತ್ತಂಬ್ರಿ ಗಿಡ ಹಾಕಿರ್ತೀವಿ ಮತ್ತು ಪುದೀನ ಗಿಡ ಹಾಕ್ಬೋದು ಈ ರೀತಿ ಎಲ್ಲ ನಮ್ಮ ಭೂಮಿಯಲ್ಲಿ ಬೆಳೆಸ್ಬೋದು ಅದರ ನಂತರ ಇದರಿಂದ ನಮಗೆ ಬಹಳ ಸಹಕಾರ ಆಗುತ್ತೆ ನಾವು ಬಹಳಷ್ಟು ಉಪ್ಯೋಗಿಸ್ಬೋದು ಮತ್ತು ನಾವು ನಗರಗಳಲ್ಲೆಲ್ಲ ಹೋಗಿ ಹೂವನ್ನು ಮಾರಿ ಬರ್ಬೋದು ಆ ಗುಡಿ ದೇವಸ್ಥಾನಗಳಲ್ಲೆಲ್ಲ ನಾವು ಬುಟ್ಟಿಗಟ್ಟಲೇ ಡಜನ್ ಗಟ್ಟಲೇ ಆಮೇಲೆ ಸೇಲ್ ಮಾಡ್ಬೋದು ಒಂದು ಲಾರಿ ಗಟ್ಟಲೇ ಆದ್ರೂ ಮಾಡ್ಬೋದು ಒಂದು ನೂರು ಕೆ ಜಿಯಷ್ಟು ಒಂದು ಕ್ವಿಂಟಾಲ್ ಆದ್ರೂ ಮಾರಾಟಕ್ಕೆ ಹೋಗ್ಬೋದು ಆಮೇಲೆ ಅಲ್ಲಿ ಡಿಮ್ಯಾಂಡಿಗೆ ಸವಾಲಿಗೆ ಏರಿಸ್ಬೋದು ಆಮೇಲೆ ತರಕಾರಿಗಳನ್ನು ಅಷ್ಟೇ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ ನಾವು ಸವಾಲಿಗೆ ಇಡ್ಬೋದು ಅಲ್ಲಿ ಒಯ್ದು ಅವರು ಹೇಳಿದ ರೇಟಿಗೆ ಕೊಡುವಂತಿಲ್ಲ ನಾವು ವಾದ ಮಾಡ್ಬೋದು ಇಲ್ಲ ನಮ್ಮ ಬೆಳೆ ನಮ್ಮಿಷ್ಟ ಅಂದುಬಿಟ್ಟು ಅವ್ರ ಜೊತೆ ವಾದ ಮಾಡಿ ಹಾಗೇ ಬೆಳೆಯ ಸಾಗಿಸ್ಬೇಕು ಬೆಲೆ ಬೆಳೇನ ಬೆಲೆಗೆ ತಕ್ಕಂತೆ ಬೆಳೆಗೆ ತಕ್ಕಂತೆ ಬೆಲೇನ ಕೊಡ್ಬೇಕು ಆ ರೀತಿ ನಾವು ಉಪ್ಯೋಗಿಸ್ಕೋಬೇಕು ಇಷ್ಟು ಹೂವು ಹಣ್ಣು ಮತ್ತು ತರಕಾರಿಗಳ ಇಷ್ಟದ ಬಗ್ಗೆ ಹೇಳ್ತೀವಿ